ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಪೇಶಂಟ್ ಸರ್ ಈಗ ಮದ್ಯಾಹ್ನ ನಾನು ಮನೆಯಲ್ಲಿ ಸಡನ್ ಸ್ವಲ್ಪ ಮ ರೈಟ್ ಸೈಡು ಕೈ ಎತ್ಲಿಕ್ಕೆ ಆಗೋಲ್ಲ ಇಳಿಸ್ಲಿಕ್ಕೆ ಆಗೋಲ್ಲ ಎಂತ ಮಾಡಲಿಕ್ಕೂ ಆಗ್ತಾಯಿಲ್ಲ ನಾನು ಸ್ವಲ್ಪ ಸ್ವಲ್ಪ ಇದೆಲ್ಲ ಹಚ್ಚಿದೆ ಸ್ವಲ್ಪ ಮೂವ್ ಏನೋ ಇತ್ತು ಅದು ಹಚ್ಚಿದೆ ಆದರೂ ಕಮ್ಮಿ ಆಗ್ತಾಯಿಲ್ಲ ಅದಕ್ಕೆ ಉಪ್ಪು ಉರಿ ಶಾಖ ಅದೂ ಮನೆಯವ್ಳು ಕೊಟ್ಟಳು ಸರ್ ಆದರೂ ಕಮ್ಮಿ ಆಗ್ತಾಯಿಲ್ಲ ಅದು ಎಂತ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ಅಲ್ಲ ಸರ್ ನೀವು ಸ್ವಲ್ಪ ಬೇರೆ ಏನಾದರೂ ಮದ್ ಒಂದು ಸ್ವಲ್ಪ ಹೇಳಿದರೆ ನನಗೆ ನಿಮಗೆ ನಿಮಗೆ ಈಗ ಕಹಿ ಬೇವು ಕಷಾಯ ಅಂದ್ರೆ ಈಗ ಅದು ಕಹಿ ಬೇವು ಕಷಾಯ ಯಾವ ಥರ ಮಾಡೋದು ಸರ್ ಹಾಂ ಹಾಂ ಅದು ಹಾಂ ಅದನ್ನು ಹಾಕಿ ಹೌದಾ ಅದು ಅದು ಸಾಕಾ ಸರ್ ಮತ್ತೆ ಅದನ್ನು ಎಕ್ಸ್ ರೇ ಏನಾದ್ರು ಬ ನಿಮ್ಮ ಕ್ಲಿನಿಕ್ಕಿಗೆ ನಾಳೆನಾ ಹಾಗೆ ಅದು ಬೇರೇ ಕಮ್ಮಿ ಆಗ್ತದಾ ಹಾಂ ಸ್ವಲ್ಪ ಬಾವು ಸ್ವಲ್ಪ ಬಾವು ಬಂದಿದೆ ಅದು ಹೌದು ಹೌದು ಹಾಂ ಅದಕ್ಕೆ ಎಂತ ಮಾಡೋದು ಅದು ಪ್ಲಾಸ್ಟರ್ ಟೈಪ್ ಬ್ಯಾಂಡ್ ಹಾಂ ಹಾಂ ಬ್ಯಾಂಡೇಜ್ ಅಲ್ಲ ಮಾ ಇಲ್ಲಿ ಹತ್ರ ಬ್ಯಾ ಬ್ಯಾ ಪ್ಲಾಸ್ಟರ್ ಹಾಂ ಹಾಂ ಅದು ಹೌದಾ ಹೌದಾ ಮತ್ತು ನಾವು ಫುಡ್ ಅಲ್ವ ಏನು ಬೇಕಾದ್ರು ತಗೋ ತಗೊಳ್ಬೋದು ಅಲ್ವ ಫುಡ್ ಹಾಂ ಹಾಂ ಹಾಂ ಅದು ಹಾಂ ಹಾಂ ಹಾಂ ಅದು ಹಾಂ ಹಾಂ ಮತ್ತು ನಮಗೆ ಈಗ ಕೈ ಬೆರಳು ಸ್ವಲ್ಪ ಎಲ್ಲ ಆಗ್ತಾಯಿಲ್ಲ ಬೆರಳು ಹಂದಾಡ್ಸೋಕೆ ಆಗ್ತಾಯಿಲ್ಲ ಹಾಗೆ ನೋಡಿ ಮೀಟ್ ಆಗ್ತೀವಿ ಸರ್ ನಿಮ್ಮ ಕ್ಲಿನಿಕ್ಕಿಗೆ ಬರ್ತೀವಿ ನಾವು ಆಯ್ತು ಸರ್